ನಾನು ಸುಧೀಂದ್ರ ಶಾನುಭಾಗ್ ಅಂತ ನಾನು ಸಾಗರ ಶಿವಮೊಗ್ಗ ಡಿಸ್ಟ್ರಿಕ್ ಇರುವ ಊರಿನಲ್ಲಿ ನಾನು ಜನಿಸಿದ್ದು ನಾವು ಒಂದು ಇಪ್ಪತ್ತಿಂದ ಮೂವತ್ತು ವರ್ಷದಿಂದ ನಾನು ಈ ಸಾಗರ ಊರಿನಲ್ಲಿ ನನ್ನ ವಿದ್ಯಾಭ್ಯಾಸ ಹಾಗೂ ನನ್ನ ಮುಂದಿನ ಕೆಲಸ ಹಾಗೂ ಮುಂದಿನ ನನ್ನ ದಂಧೆ ಅಂದರೆ ನನ್ನ ಬಿಸ್ನೆಸ್ ಅನ್ನು ಸಾಗರದಲ್ಲೇ ಮುಂದುವರೆಸಿದ್ದೇನೆ ನಾನು ಮೊದಲು ಒಂದರಿಂದ ಏಳನೇ ಕ್ಲಾಸಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿನಲ್ಲಿ ಓದಿದ್ದೆ ಆಮೇಲೆ ಏಳು ಎಂಟು ಒಂಬತ್ತು ಹತ್ತು ಒಂದು ಹೈಸ್ಕೂಲ್ಗೆ ನಾನು ಒಂದು ಸಾಗರದಲ್ಲೇ ಒಂದು ಪ್ರಸಿದ್ಧವಾದ ಒಂದು ಸ್ಕೂಲು ಅದು ಒಂದು ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಇದೆ ಅಲ್ಲಿ ಅಲ್ಲೂ ನಾನು ಇಂಗ್ಲೀಷ್ ಮೀಡಿಯಮ್ಮಲ್ಲೇ ಮುಂದುವರೆಸಿದ್ದೆ ಆಮೇಲೆ ಪಿ ಯು ಸಿಯಲ್ಲಿ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ಇಯರು ಸೆಕೆಂಡ್ ಇಯರ್ ಪಿ ಯು ಸಿ ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಅಲ್ಲಿ ಸೈನ್ಸನ್ನು ನನ್ನ ಪ್ರಮುಖ ಸಬ್ಜೆಕ್ಟಾಗಿ ತೊಗೊಂಡು ಓದಿದ್ದೆ ಆಮೇಲೆ ಮುಂದೆ ನಾನು ಸ್ವಲ್ಪ ಓದಿನಲ್ಲಿ ಸೈನ್ಸಲ್ಲಿ ಸ್ಕೋರ್ ಮಾಡಕ್ಕೆ ಆಗದೆ ನಾನು ನೆಕ್ಸ್ಟು ಡಿಪ್ಲೊಮಾ ಇಲೆಕ್ಟ್ರಾನಿಕ್ ಎಂಡ್ ಕಮ್ಯುನಿಕೇಶನ್ನ ಸಬ್ಜೆಕ್ಟ್ ತೊಗೊಂಡು ಡಿಪ್ಲೊಮಾನ್ನ ಜಾಯಿನ್ ಆದೆ ಆಮೇಲೆ ಡಿಪ್ಲೊಮದ್ದು ಮೂರು ವರ್ಷ ಓದಿ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ಒಂದು ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋಗಿ ಒಂದು ಎರಡು ವರ್ಷ ಅಲ್ಲಿ ಒಂದು ನಮ್ಮ ಡಿಪ್ಲೊಮ ಸಂಬಂಧಪಟ್ಟಿರುವಲ್ಲೆ ಕೆಲಸ ಸಿಕ್ಕಿತು ಆಮೇಲೆ ಕೆಲಸವನ್ನು ಮುಂದುವರ್ಸಿ ನಾನು ಒಂದು ಎರಡು ವರ್ಷ ಆದ ಮೇಲೆ ನನಗೆ ನನ್ನ ಅಪ್ಪ ಬಿಸ್ನೆಸ್ ಇಂದ ಫೀಲ್ಡಿಂದನೇ ಇದ್ದಿದ್ರಿಂದ ನನಗೆ ಬಿಸ್ನೆಸ್ ಮಾಡುವುದು ಸ್ವಲ್ಪ ಜಾಸ್ತಿ ಹಂಬಲ ಆದ್ದರಿಂದ ನಾನು ಏನು ಮಾಡಿದೆ ಎರಡು ವರ್ಷ ನನ್ನ ಕೆಲಸದಲ್ಲೇ ಇದ್ದು ಅದು ಹೇಗೆ ಏನು ಅನ್ನೋದನ್ನ ನೋಡಿ ಮತ್ತೆ ವಾಪಸ್ ಸಾಗರಕ್ಕೆ ಬಂದೆ ಸಾಗರ್ದಲ್ಲಿ ನಾನೊಂದು ಎಲೆಕ್ಟ್ರಾನಿಕ್ ಶಾಪಿನಿಂದ ಓಪನ್ ಮಾಡಿ ನನ್ನ ಮೊದಲನೇ ಉದ್ಯೋಗ ಶುರು ಮಾಡಿದೆ ಅದರಲ್ಲಿ ಪಿ ಎಮ್ ಆರ್ ಲೋನ್ ತೊಗೊಂಡು ನಾನು ನನ್ನ ವ್ಯಾಪಾರವನ್ನು ಒಂದು ಶುರು ಮಾಡಿದೆ ಆಮೇಲೆ ಪಿ ಎಮ್ ಆರ್ ಲೋನ್ ತೀರಿಸಲು ಒಂದು ಐದರಿಂದ ಆರು ವರ್ಷ ಇತ್ತು ಆಮೇಲೆ ನಾನು ಎಲೆಕ್ಟ್ರಾನಿಕ್ಸ್ ಸರ್ವೀಸು ಮತ್ತು ಸೇಲ್ಸ್ ಇಂದ ಶುರು ಮಾಡಿದ್ದು ದಂಧೆ ಆಮೇಲೆ ಹಗುರ ಅದನ್ನು ಪ ಒಂದು ಸ್ವಲ್ಪ ಸ್ ಮೊದಲು ಸ್ವಲ್ಪ ಕಷ್ಟ ಆಗಿತ್ತು ಆಮೇಲೆ ಹಗುರ ಒಂದು ದಿನಗಳಾದ ಮೇಲೆ ಹಾಗೂ ವರ್ಷಗಳಾದ ಮೇಲೆ ಅದು ಒಂದಕ್ಕಿಂತ ಸ್ವಲ್ಪ ಮೇಲೆ ಮೇಲೆ ಸ್ಥಾನದ್ದಕ್ಕೆ ಹೋಯಿತು ಅದ್ರಲ್ಲಿ ನಾನು ಮೊದಲು ಶುರು ಮಾಡಿದ್ದು ಸರ್ವೀಸಿಂಗ್ ಸರ್ವೀಸಿಂಗ್ ಒಂದು ಎರಡು ಮೂರು ವರ್ಷ ಚೆನ್ನಾಗೇ ಇತ್ತು ಆಮೇಲೆ ಸರ್ವೀಸಿಂಗ್ ಫೀಲ್ಡು ಸ್ವಲ್ಪ ಹಾಗೆ ಡಲ್ ಆಗಿ ಅಂದರೆ ಸ್ ನಾನು ಓದಿದ್ದರ ಸರ್ವೀಸು ಫೀಲ್ಡಿಲ್ಲಿ ಅನಲಾಗ್ ಸಿಸ್ಟಮ್ಸ್ ಅನಲಾಗ್ ಅಂತ ಹೇಳಿದರೆ ಒಂದು ಎಲೆಕ್ಟ್ರಾನಿಕ್ಕಲ್ಲಿ ಡಿಜಿಟಲ್ ಮತ್ತು ಅನಲಾಗ್ ಒಂದು ಕ್ರಿಯೆಗಳಿರುತ್ತೆ ಅದು ಅನಲಾಗ್ ಕ್ರಿಯೆಗಳು ತೀರಾ ಕ್ರಮೇಣ ಕಡಿಮೆ ಆಗಿ ಹೋಗೋದರಿಂದ ಆ ಸರ್ವೀಸ್ ಫೀಲ್ಡು ಅಲ್ಲಿಗೇ ನಿಲ್ಲಿತು ಆಮೇಲೆ ಡಿಜಿಟಲ್ ಫೀಲ್ಡಂದರೆ ಸೀ ಡಿ ಆಮೇಲೆ ಪೆನ್ಡ್ರೈವ್ಸ್ ಆಮೇಲೆ ಈ ಥರ ಡಿಜಿಟಲ್ ಎಕ್ವಿಪ್ಮೆಂಟ್ ಮೊಬೈಲ್ ಆಫ್ ಅದು ಶುರು ಆಯಿತು ಅದು ನನಗೆ ಆ ಅಷ್ಟು ಸರ್ವೀಸಿಂಗ್ ಬದಲು ಅದರ ಬಗ್ಗೆ ಆಗಿಲ್ಲ ಹಾಗೇ ನಾನು ಅದು ಡ್ ಸರ್ವೀಸಿಂಗ್ ಫೀಲ್ಡ್ ಅಲ್ಲಿಗೆ ಕೊನೆಗೊಳ್ಸಿ ಸೇಲ್ಸಲ್ಲಿ ಸ್ವಲ್ಪ ಮುಂದುವರೆಸುತ್ತ ಸ್ವಲ್ಪ ಸೇಲ್ಸ್ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೆ ಆಮೇಲೆ ಅದು ಹಾಗೇ ಬೆಳಿತಾ ಬೆಳಿತಾ ಒಂದು ಐದು ಆರು ವರ್ಷಗಳಲ್ಲಿ ನನ್ನ ರೋಝ್ಗಾರ್ ಲೋನು ಕ್ಲಿಯರ್ ಆಯಿತು ಆಮೇಲೆ ಮುಂದೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಒಂದು ಸ್ ಬಿಸ್ನೆಸ್ ಫೀಲ್ಡಿಂದ ಹೊರಗೆ ಬಂದು ನನಗೆ ಆದಷ್ಟು ಆ ಆ ದಂಧೆ ಸ್ವಲ್ಪ ಒಲವು ಕಡಿಮೆ ಆಗಿ ಸ್ವಲ್ಪ ಕಾಂಪೆಟೇಷನ್ನು ಆದ್ದರಿಂದ ಅದನ್ನು ಬಂದ್ ಮಾಡಿ ಮುಂದೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ನಾನು ನನಗೆ ಬೇಕಾಗಿದ್ದ ಅಂಥ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿದ ಒಂದು ಅಲ್ಲಿ ಬೇರೆಯವರತ್ರ ಒಂದು ಉದ್ಯೋಗವನ್ನು ನಾನು ಅವರ ಜೊತೆಗೆ ಇದ್ದೆ ಅವರು ಇವು ಒಂದು ಥರ ನನ್ನನ್ನು ಹಳೆಯ ದಂಧೆ ಮಾಡಿರುವುದು ಆ ಎಕ್ಸ್ಪೀರಿಯೆನ್ಸ್ಗಳ ಮೇಲೆ ನನಗೆ ಅವರು ಅವರಿಗೂ ನನ್ನ ನನ್ನ ಅವಶ್ಯಕತೆ ಇತ್ತು ಆಮೇಲೆ ಹಾಗೇ ಅಲ್ಲೇ ಮುಂದುವರೆಸಿ ಅಲ್ಲೂ ಒಂದು ಥರ ಪಾರ್ಟ್ನರ್ಶಿಪ್ಪು ಲೆಕ್ಕಾಚಾರದಲ್ಲಿ ಸೇರಿಕೊಂಡು ಇಬ್ಬರೂ ಸೇರಿ ಆ ಎಲೆಕ್ಟ್ರಾನಿಕ್ ದಂಧೆಗಳನ್ನು ಮುಂದುವರೆಸಿ ಈಗ ಹಾಗೆಯೇ ಎಲೆಕ್ಟ್ರಾನಿಕ್ಸು ಅದು ಫೀಲ್ಡಿಂದ ಹಗುರ ಷೇರು ಮಾರುಕಟ್ಟೆಗೆ ಬಂದು ಷೇರು ಟ್ರೀಡಿಂಗಿಗೆ ಸ್ವಲ್ಪ ಒಲವು ಬಂದು ಷೇರು ಟ್ರೇಡಿಂಗ್ ಮಾಡುತ್ತಾ ಸ್ವಲ್ಪ ಸಮಯ ಷೇರು ಟ್ರೇಡಿಂಗ್ ಸ್ವಲ್ಪ ನಮ್ಮ ಎಲೆಕ್ಟ್ರಾನಿಕ್ಸ್ ದಂಧೆಯನ್ನು ಹೋಲ್ಸೇಲ್ ಆಗಿ ಪರಿಗಣಿಸಿ ಹೋಲ್ಸೇಲ್ ಐಟಮನ್ನು ತರಿಸಿ ಕೊಟ್ಟು ಹಾಗೇ ಮುಂದೆ ಒಂದು

ಬ ಸಾಮಾಜಿಕ ಇದು ಇದರಲ್ಲಿ ಒಳಗೊಂಡು ಸಣ್ಣಪುಟ್ಟ ಸಹಾಯ ಮಾಡುವುದು ಆಮೇಲೆ ಹೀಗೇ ಒಂದು ಕಾಲ ಕ್ರಮೇಣಕ್ಕೆ ತಕ್ಕಂಗೆ ಯಾವುದಾದರೂ ಕೆಲಸ ಅಥವಾ ಏನಾದ್ರೂ ಬಂದರೆ ಅದರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಮುಂದುವರೆಸುತ್ತಾ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ